ಇಂದು ನಾನು ಅಡುಗೆ ಯಾವುದು ಇರೋದು ಇಲ್ಲದಿದ್ದು ಹಾಕಿ ಒಂದೊಂದು ದಿವ್ಸ ಒಂದೊಂದು ಥರ ಅಡುಗೆ ಮಾಡ್ಕೊಂತೀನಿ ಯಾರಾನ್ನ ದಿಡೀರಂತ ಬಂದ್ರೂನು ಇಂದು ಏನು ಇರೋದು ಇಲ್ಲದಿದ್ದು ನೋಡ್ತೀನಿ ಹೆಂಗೆ ಬೇಕೋ ಹಂಗೆ ಅವುಕ್ಕೆ ಅಡುಗೆ ಮಾಡಿ ಊಟ ಬಡಿಸ್ತೀನಿ ಯಾವುದೋ ರೀತಿಯಲ್ಲಿ ಒಂದು ಬೇಳೆಯಾಗಲಿ ಒಂದು ಟೊಮ್ಯಾಟೋ ಆಗಲಿ ಹಾಕಿ ಸಾರು ಮಾಡಿ ಅವ್ರು ಊಟಕ್ಕೆ ಬಡಿಸ್ತೀನಿ ಒಂದು ಪಲ್ಯ ಅಂತ ಮಾಡ್ತೀನಿ ಏನೋ ಬದ್ನೆಕಾಯಿ ಇದ್ರೆನೋ ಆಲೂಗಡ್ಡೆ ಇದ್ರೆನೋ ಏನೋ ಒಂದು ಪಲ್ಯ ಅಂತ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸಿ ತೃಪ್ತಿಯಿಂದ ಕಳಿಸ್ತೀನಿ ಯಾವ್ದು ಮಾಡಿದ್ರು ಚೆನ್ನಾಗಿ ನೀಟಾಗಿ ಮಾಡಿ ಕಳಿಸ್ತೀನಿ ಒಂದೊಂದು ದಿಸ ಏನು ಇರಲ್ಲ ಅನ್ಕೋ ಒಂದು ಸ್ವಲ್ಪ ಈರುಳ್ಳಿ ಹಸಿ ಮೆಣಿಕಾಯಿ ಗೊಜ್ಜಿಸ್ಕಿ ಅದನ್ನೇ ಬಡಿಸ್ತೀನಿ ಒಬ್ಬುರ್ಗೆ ಅವ್ರು ಊಟಕ್ಕೆ ಬಂದವರೇ ಅಂದರೆ ಅವರಿಗೆ ಒಂದು ಊಟ ಬಡಿಸ್ಬೇಕು ನಾವು ಊಟ ಬಡಿಸ್ದಿರೆ ಕಳ್ಸೋಕ್ಕಾಗಲ್ಲ ಒಂದೊಂದು ದಿವ್ಸ ಸಾರು ಮಾಡ್ತೀವಿ ಒಂದೊಂದು ದಿನ ಮಾಡಿರಲ್ಲ ಅದಕ್ಕೆ ಯಾವುದಿರುತ್ತೋ ಅದು ಮನೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಇಕ್ಕಿ ಕಳಿಸ್ತೀವಿ ಅದರಿಂದ ನಮ್ಗೂ ಉಪಯೋಗ ಏನು ಅಂದರೆ ಸಂತೋಷ ಆಗ್ತದೆ ಊಟ ತಿಂದ್ಬುಟ್ಟು ಹೋದ್ರೆ ಈಗ ಹೊತ್ತಾದೊತ್ನಾಗ ಬರ್ತೀವಿ ನಮ್ಮಮನೇಲ್ಲಿ ಏನು ಇರಲ್ಲ ಅನ್ಕೊ ಅವಾಗೇನೋ ಒಂದು ಉಪ್ಪಿಟ್ಟೋ ಒಂದು ಚಿತ್ರಾನ್ನ ಏನೋ ಒಂದು ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಕಳಿಸ್ತೀವಿ ಅದು ನಮ್ಮ ತೃಪ್ತಿಯಾತದೆ ಅದಕ್ಕೆ ಇದು ಯಾವುದಂದು ಅಷ್ಟೇ ಯಾರೋ ಮಾಡೋವಾಗ ಒಂದು ರೀತಿಯಲ್ಲಿ ಅದನ್ನ ನೋಡ್ಕೋ ಬಂದು ಇನ್ನೊಂದು ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಟೇಸ್ಟ್ ಬಂದೆ ಬರುತ್ತೆ ಅದಕ್ಕಾಗಿ ನಾವು ಅದನ್ನ ಉಪಯೋಗಿಸ್ತೀವಿ ಒಂದೊಂದು ದಿವ್ಸ ಏನು ಇರೋಲ್ಲಪ್ಪ ಅವಾಗೇನೋ ಒಂದು ರವೆ ಅವಲಕ್ಕಿ ಎತ್ಕೊಂಡು ಅಷ್ಟು ಮಾಡಿ ಅವ್ರ್ಗೆ ಇಕ್ಬೇಕು ಕಳಿಸ್ಬೇಕು ಅದೇ ರುಚಿಯಾಗಿರುತ್ತೆ ಅಂತ ತಿನ್ಬೇಕು ನಾವು ಅದರಿಂದ ನಾವು ಅದನ್ನೆಲ್ಲನು ನೋಡಿ ಮಾಡಬೇಕು ಸೊ ಅದೇ ಇರಬೇಕು ಇದೇ ಇರಬೇಕು ಅನ್ನೋ ಇದಿರೋಲ್ಲ ನಮಗೆ ಪರಿಸ್ಥಿತಿ ಏನಿದ್ರೆ ಅದನ್ನು ರುಚಿಯಾಗಿ ಮಾಡಿ ಅವ್ರ್ಗೆ ಊಟಕ್ಕೆ ಬಡಿಸ್ಬೇಕು ಅಷ್ಟು ಮಾತ್ರ ಮಾಡಬಲ್ಲೆ ನಾನು ಇಂದು ಅವತ್ತಿನಿಂದ ಅದೇ ರೂಢಿ ಇವತ್ತು ಅದೇ ರೂಢಿ ಒಂದುಹಬ್ಬ ಬರಲಿ ಹಾಡಿಗ್ ಬರಲಿ ಇರೋದನ್ನ ಮಾಡೋದೇ ನನ್ನ ಇದು ಒಬ್ರಹತ್ರ ಕಲೀಲಿಕ್ಕೆ ಬಿಡಲಿ ಅವ್ರು ನೋಡಿದ್ದನ್ನು ಹಂಗೆ ಕಲ್ತ್ಕೋ ಬಂದು ಏನೋ ಒಂದೆರಡು ರೀತಿಯಲ್ಲಿ ಮಾಡ್ತೀನಿ ನಾನು ಅಡುಗೆ